ಹೌದು ಕ್ರೀಡೆಗಳು ಜನರ ದೈಹಿಕ ಮತ್ತು ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗಿವೆ ಯಾವ ರೀತಿ ಅಂದರೆ ದೈಹಿಕವಾಗಿ ನಾವು ತುಂಬ ಗಟ್ಟಿಯಾಗಿರಬಹುದು ಇನ್ನು ಮಾನಸಿಕವಾಗಿದ್ದು ಕೂಡ ತುಂಬ ಸೊ ಬಲಿಷ್ಟವಾಗಿರ್ಬೋದು ದೈಹಿಕವಾಗಿ ಆಡೋದರಿಂದ ದೈಹಿಕವಾಗಿ ಕ್ರೀಡೆಗಳನ್ನು ಆಡೋದರಿಂದ ನಮ್ಮ ಒಂದು ಆರೋಗ್ಯದ ಪರಿಸ್ಥಿತಿ ಬೇರೆ ಆಗ್ತದೆ ನಾವು ಡೈಲಿ ವಾಕಿಂಗು ರನ್ನಿಂಗು ಮತ್ತು ಅದರಲ್ಲಿ ಜಿಗಿಯೋದರಿಂದ ಏನಾಗ್ತದೆ ನಮ್ಮ ಮಝಲ್ಸ್ ಅಂದರೆ ಮೂಳೆಗಳೆಲ್ಲ ಗಟ್ಟಿಯಾಗ್ತದೆ ನಮಗೆ ತುಂಬ ಅದ್ಭುತವಾದಂಥ ಹಸಿವು ಆಗ್ತದೆ ಹಸಿವು ಆಗೋದರಿಂದ ಆಟೋಮೆಟಿಕ್ ಆಗಿ ಬಾಡಿ ಅಲ್ಲೆಲ್ಲ ಸ್ಟ್ರಾಂಗ್ ಆಗ್ತೇವೆ ಮತ್ತು ಮಾನಸಿಕವಾಗಿ ಹೇಳೋದಾದರೆ ತುಂಬ ನೆಮ್ಮದಿಯಿಂದ ಇರ್ತೇವೆ ಯಾವುದೇ ರೀತಿ ಪ್ರೆಝರ್ ಇರೋದಿಲ್ಲ ನಾವು ಕ್ರೀಡೆಗಳಲ್ಲಿ ತುಂಬಾ ಏನು ತೊಡಗಿಕೊಂಡಾಗ ನಮ್ಮ ಮಾನಸಿಕವಾಗಿ ಸಹ ತುಂಬಾ ಆರೋಗ್ಯವಾಗಿರ್ತವೆ ಯಾಕಂದರೆ ಯಾವುದೇ ರೀತಿ ಎಂಥಾ ಪ್ರೆಝರ್ ಸಿಚುವೇಶನ್ ಇದ್ದರೂ ಅದನ್ನು ನಾವು ಹ್ಯಾಂಡಲ್ ಮಾಡುವಂಥ ಪರಿಸ್ಥಿತಿ ನಾವು ಕಲಿತೇವೆ ಆಟಗಳಿಂದ ಮತ್ತು ಅದೂ ದೈಹಿಕವಾಗಿದ್ದರೂ ಮಾನಸಿಕವಾಗಿಯೂ ತುಂಬ ಉಪಾಯಕಾರಿಯಾಗಿದೆ ಅದಕ್ಕೋಸ್ಕರ ಎಲ್ಲಾ ಕಾಲೇಜು ಶಾಲೆ ಪಾ ಶಾಲೆಗಳಲ್ಲಿ ಎಲ್ಲ ಕಡೆ ಅಲ್ಲೆಲ್ಲೆಲ್ಲ ಅದನ್ನು ಏನು ಮಾಡ್ತಾರೆ ಸ್ಪೋರ್ಟ್ಸ್ ಅಂದರೆ ಕ್ರೀಡಕೂಟಗಳನ್ನು ಆಯೋಜನೆ ಮಾಡ್ತಾರೆ ಉಪಯೋತು ಸುಮಾರಿದೆ ಅದಕ್ಕೋಸ್ಕರ ಆಯೋಜನೆ ಮಾಡ್ತಾರೆ ಅಂತ ಹೇಳ್ಬೋದು